ಹಾಂ ಹೌದು ಮೇಡಂ ಹೇಳಿ ಹಾಂ ಹಾಂ ಒಳ್ಳೆಯದು ಒಳ್ಳೆಯದು ಹೇಳಿ ಹಾಂ ಯಾವ್ದು ಯಾವ್ದು ನೋಡುದ್ರಿ ಹಾಂ ಕೋಟೆ ಓಕೆ ಓಕೆ ಹ್ಞ್ ಫೈನ್ ಹ್ಞ್

ಹಾಂ ಹಾಂ ಹಾಂ ಹಾಂ ಓಕೆ ಓಕೆ ಮೇಡಮ್ ಇಲ್ಲಿ ಚಿತ್ರದುರ್ಗ ಜಿಲ್ಲೆ ಸಾಮಾನ್ಯವಾಗಿ ತುಂಬಾ ಕಡಿಮೆ ಮಳೆ ಬೀಳುವಂತಹ ಜಿಲ್ಲೆ ಆಗಿದೆ ಹಾಗೂ ಹೆಚ್ಚು ಗಾಳಿ ಬೀಸುವಂತಹ ಪ್ರದೇಶ ಬಯಲು ಸೀಮೆ ಬಯಲು ಸೀಮೆ ಆಗಿದೆ ಇಲ್ಲಿಯ ಮುಖ್ಯವಾದ ಬೆಳೆಗಳು ಅಂತೇಳಿದರೆ ಮಳೆ ಕಡಿಮೆ ಇರೋದರಿಂದ ರಾಗಿ ಬೆಳೆ ತುಂಬ ಮುಖ್ಯವಾದ ಬೆಳೆಯಾಗಿದೆ ಆ ತುಂಬ ಕಡಿಮೆ ಪ್ರಮಾಣದ ಮಳೆ ಬಂದರೂ ಸಹ ರಾಗಿ ಬೆಳೆ ಉತ್ತಮವಾಗಿ ಬೆಳೆಲಿಕ್ಕೆ ಸಾಧ್ಯತೆ ಇದೆ ಆ ಸುಮಾರು ನಾಲ್ಕು ನಾಲ್ಕು ತಿಂಗಳಲ್ಲಿ ಬಿತ್ತನೆ ಮಾಡಿ ನಾಲ್ಕು ತಿಂಗಳಲ್ಲಿ ಈ ರಾಗಿ ಬೆಳೆ ಏನು ಕುಯ್ಲಿಕ್ಕೆ ಬರುತ್ತೆ ಅದೂ ಕುಯ್ದ ನಂತರ ಅದನ್ನ ತೆನೆಯಿಂದ ಬೇರ್ಪಡಿಸಿದ ಮೇಲೆ ರಾಗಿನ ನಾವು ಮಾನವರು ಹೆಚ್ಚಾಗಿ ಅದನ್ನ ಬಳಕೆ ಮಾಡ್ತಾ ಇದ್ದೀವಿ ಹೇಗೆ ನ ಹೇಗೆ ಆಹಾರವಾಗಿ ಬಳಕೆ ಮಾಡ್ತಿದ್ದೀವಿ ಅಂತೇಳಿದರೆ ಮೊದಲು ಅದನ್ನ ರಾಗಿಯನ್ನ ನಾವು ಏನು ಮುದ್ದೆ ಮಾಡ್ಕೊಂಡು ಊಟ ಮಾಡ್ತೀವಿ ಜೊತೆಗೆ ನಾವು ಚಿಕ್ಕ ಮಕ್ಕಳಿಗೆ ರಾಗಿ ರಾಗೀನ ನೆನ್ಸ್ಬಿಟ್ಟು ಮೊಳಕೆ ಕಟ್ಬಿಟ್ಟು ಅದರಿಂದ ಪೌಡ್ರ್ ಮಾಡ್ಬಿಟ್ಟು ಅದನ್ನ ಆಲ್ಲಲ್ಲಿ ಹಾಕಿ ಕುದಿಸ್ಬಿಟ್ಟು ಅದನ್ನ ಆರು ತಿಂಗಳು ಮಕ್ಕ್ ಮಗುವಿಗೆ ಅದನ್ನ ಪ್ರತಿನಿತ್ಯ ಕೊಡೊ ಕೊಡೋದರಿಂದ ತುಂಬಾ ದಷ್ಟ ಪುಷ್ಟ್ವಾಗಿ ಮಗು ಆರೋಗ್ಯವಾಗಿ ಬೆಳೆಯುತ್ತೆ ರಾಗಿ ಜೊತೆಗೆ ಹೇಳಿ ಹೇಳಿ ಏನೋ ಹೇಳಿಕ್ ಪ್ರಯತ್ನ ಮಾಡ್ತಾ ಇದ್ದೀರಿ ಇಲ್ಲ ಇಲ್ಲ ಎಲ್ಲರೂ ಎಲ್ಲರು ಎಲ್ಲಾ ವಯಸ್ಸಿನ ಜನರು ಸಹ ಇದನ್ನಾ ಸೇವನೆ ಮಾಡ್ಬೌದು ಇದಕ್ಕೆ ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ ಇದು ಹೆಚ್ಚು ರೋಗ ಇಲ್ದಲೆ ಇರುವಂಥಾ ಬೆಳೆ ಯಾವುದೇ ರೀತಿಯ ಕೀಟನಾಶಕ ಅಥ್ವಾ ಏನೂ ಸಿಂಪಡಣೆ ಮಾಡೊದಿಲ್ಲ ಹಾಂ ಹಾಗಾಗ್ಬಿಟ್ಟು ಇದು ಒಂದು ಸ್ವಲ್ಪ ಹಾಂ ಒಂದು ಫಿಫ್ಟಿ ಪರ್ಸೆಂಟು ಸಾವಯವದಿಂದ ಬೆಳೆಯುವಂತಹ ಒಂದು ಬೆಳೆಯಾಗಿದೆ ಹಾಗಾಗಿ ತುಂಬಾ ಆರೋಗ್ಯಕರವಾಗಿರುತ್ತೆ ಹೆಚ್ಚು ಕ್ಯಾಲ್ಸಿಯಂ ಹೊಂದಿರುವಂಥಾ ಆಹಾರ ಅಂತೇಳಿದರೆ ರಾಗಿ ಇದು ತುಂಬಾ ಆಡ್ ಫುಡ್ಡು ಏಳಿ ಏಳಿ ಪ್ರತಿನಿತ್ಯ ಬಳಸೋರೇ ತುಂಬ ಒಳ್ಳೆಯದು ಯಾಕೆಂತೇಳಿದರೆ ಅದ ಅದರಿಂದ ರಾಗಿ ಮುದ್ದೆ ಮಾಡ್ಬೋದು ರಾಗಿ ರೊಟ್ಟಿ ಮಾಡ್ಬೋದು ರಾಗಿಯಿಂದ ಅಂಬಲಿ ಮಾಡ್ಬೋದು ರಾಗಿನಾ ಚೆನ್ನಾಗೇ ನೆನ್ಸ್ಬಿಟ್ಟು ಪೌಡ್ರ್ ಮಾಡ್ಬಿಟ್ಟು ಒಣಗಿಸಿ ಪೌಡ್ರ್ ಮಾಡ್ಬಿಟ್ಟು ಅದರಿಂದ ಮಾಲ್ಟ್ ಮಾಡ್ತಾರೆ ರಾಗಿ ಮಾಲ್ಟ್ ಅಂತ ಮಾಡ್ತಾರೆ ಈ ಆರ್ಲಿಕ್ಸು ಬೋರ್ನ್ವಿಟ ಇರುತ್ತಲ್ಲ ಅದೇ ಥರಾ ಒಂದು ಸ್ಪೂನು ಆ ಪ್ರೌಡ್ರುನ್ನ ರಾಗಿ ಮಾಲ್ಟ್ ಪೌಡ್ರುನ್ನ ಹಾಲಿಗೆ ಆಕ್ಬಿಟ್ಟು ಚೆನ್ನಾಗ್ ಕುದಿಸಿ ನಾವು ಸೇವನೆ ಮಾಡುದ್ರೆ ಬೆಳಗ್ಗೆ ಖಾಲಿ ಹೊಟ್ಟೆಗೆ ಸ್ವಲ್ಪ ಆಲ್ಮೋಸ್ಟು ಬ್ರೇಕ್ಫಾಸ್ಟ್ ತಗೊಳೋಕ್ಕೆ ಒಳ್ ಒಳಗಾಗಿ ಅದು ತುಂಬಾ ಎಲ್ತಿ ಫುಡ್ ಆಗಿರುತ್ತೆ ಹಶ್ವೇ ಆಗೊದಿಲ್ಲ ಅಂಥಾ ಫುಡ್ಡು ತುಂಬ ಆಡ್ ಫುಡ್ದು ನೀವು ಒಂದು ರಾಗಿ ಮುದ್ದೆ ಊಟ ಮಾಡ್ಬುಟ್ಟರೆ ಮಧ್ಯಾಹ್ನ ರಾತ್ರಿ ಎಂಟು ಒಂಬತ್ತು ಗಂಟೆ ತನಕ ನಿಮ್ಗೆ ಹಶಿವೆ ಆಗಲ್ಲ ಅಷ್ಟು ಆಡಾಗಿರದೆ ತುಂಬಾ ಕ್ಯಾಲ್ಶಿಯಂ ಇರುವಂಥಾ ಫುಡ್ಡು ಇದಾಗಿದೆ ಹಾಗಾದ್ರೆ ಬನ್ನಿ ಇಲ್ಲಿ ವೆಂಕ್ಟೇಶ್ವರ ಮಿಲ್ಟ್ರಿ ಓಟ್ಲ್ ಅಂತ ಇದೆ ಅಲ್ಲಿ ವಿಶೇಷವಾಗಿ ರಾಗಿ ಮುದ್ದೆ ನಾನ್ ವೆಜ್ ಊಟ ಕೊಡ್ತಾರೆ ಟೇಸ್ಟ್ ಮಾಡ್ಬೋದು ನೀವು ಹ್ಞೂ ಓಕೆ ಓಕೆ ತ್ಯಾಂಕ್ ಯು